ಹಲವಾರು ಪುಸ್ತಕಗಳನ್ನು ನೋಡ್ಬೋದು ನಾವದರಲ್ಲಿ ಹೈಪೈ ಪುಸ್ತಕ ಅಂದೇಳಿ ಯಾವುದನ್ನೂ ನಾವು ಡಿಸೈಡ್ ಮಾಡೋದಕ್ಕಾಗೋದಿಲ್ಲ ಆದರೂ ಸಹ ಏನು ಮಾಡ್ತೀವಿ ನಾವು ನಮಿಗಿಷ್ಟವಾದಂಥ ಒಂದು ಪುಸ್ತಕವನ್ನು ತಗೊಂಡು ಓದಬೇಕಾಗುತ್ತೆ ಅದು ಅಗತ್ಯಕ್ಕಿಂತ ಹೆಚ್ಚು ನಮಗೆ ಮಾಹಿತಿಯನ್ನು ಕೊಡುವಂಥ ಪುಸ್ತಕ ಆಗಿರಬೇಕು ಅಂಥ ಪುಸ್ತಕಗಳನ್ನು ನಾವು ಹೈಪೈ ಪುಸ್ತಕ ಅಂತ ಕರಿತೀವಿ ಯಾರಾದರೂ ನಿಮ್ಮನ್ನು ಖಂಡಿಸಿದರೆ ನಿಮಗೆ ಅರ್ಥವಾಗದೆ ಇರುವ ಅಥವಾ ಇದನ್ನು ಇಷ್ಟಪಟ್ಟಿದ್ದಿದೆಯೇ ಯಾಕೆಂದರೆ ಇದು ನಮಗೆ ಯಾರಾದರೂ ನಮ್ಮನ್ನು ಏನು ಟೀಕೆ ಮಾಡಿದಾಗ ನಮ್ಮನ್ನು ವಿಮರ್ಶೆ ಮಾಡಿದಾಗ ಅದನ್ನು ನಾವೇನು ಮಾಡಬೇಕು ಧನಾತ್ಮಕವಾಗಿ ತಗೊಬೇಕಾಗುತ್ತೆ ಧನಾತ್ಮಕವಾಗಿ ತಗೊಂಡು ಅದರ ಬಗ್ಗೆ ನಾವು ಚಿಂತನೆಯನ್ನು ಮಾಡಿ ಅದಕ್ಕೆ ಬೇಕಾದಂಥ ಒಂದು ಮಾಹಿತಿಯನ್ನು ಒದಗಿಸೋ ಅಂಥ ಕೆಲಸವನ್ನ ಮಾಡಬೇಕು ಮತ್ತು ಅವರಿಗೆ ಬೇಕಾದಂಥ ಒಂದು ಮಾಹಿತಿಯನ್ನು ನೀಡುವಂಥ ಕೆಲಸವನ್ನ ನಾವು ಮಾಡಬೇಕಾಗುತ್ತೆ ಆ ಮೂಲಕ ನಮಗೆ ಬೇಕಾದಂತಹ ಪುಸ್ತಕವನ್ನು ಖರೀದಿಸಿ ನಾವು ನಮಗೆ ಅಗತ್ಯವಿರುವಂತಹ ಪುಸ್ತಕಗಳ ಮೂಲಕ ನಾವೇನು ಮಾಡಬೇಕು ಕಲಿಯೋದಕ್ಕೆ ಸಹಾಯಕ ಆಗುತ್ತೆ ಈ ಮೂಲಕ ನಾವೇನು ಮಾಡಬೇಕು ಈ ಒಂದು ಮಾಹಿತಿಯನ್ನು ನೀಡೋದಕ್ಕೆ ಸಹಾಯಕ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಅದರದೇ ಆದಂಥ ಒಂದು ಮಹತ್ವವನ್ನು ಆ ಪುಸ್ತಕ ಹೊಂದಿರುತ್ತೆ ಅದರದೇ ಆದಂಥ ಒಂದು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅದರದೇ ಆದಂಥ ಒಂದು ನೀತಿ ನಿಯಮಗಳನ್ನು ಹೊಂದಿರತ್ತೆ ಯಾವುದು ಆ ಒಂದು ಪುಸ್ತಕ ಆ ಮೂಲಕ ನಾವೇನು ಮಾಡಬೇಕು ಕಲಿಯುವಂಥ ಸಂದರ್ಭದಲ್ಲಿ ಇವೆಲ್ಲವನ್ನು ಇಟ್ಕೊಂಡು ನಾವದನ್ನು ಕಲಿಬೇಕಾಗುತ್ತೆ ಈ ಮೂಲಕ ನಾವು ನಮ್ಮದೇ ಆದಂಥ ಒಂದು ಸಮಾಜವನ್ನು ಸೃಷ್ಟಿ ಮಾಡೋದಕ್ಕೆ ನಾವು ಕಲೀಲಿಕ್ಕೆ ನಾವದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವದನ್ನು ಇಷ್ಟಪಟ್ಟು ಕಲೀಲಿಕ್ಕೆ ಸಹಾಯಕ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಆ ಮೂಲಕ ನಮ್ಮದೇ ಆದಂಥ ಒಂದು ಸಮಾಜವನ್ನು ಸೃಷ್ಟಿ ಮಾಡಲಿಕ್ಕೆ ಇದು ಸಹಾಯಕ ಆಗುತ್ತೆ ಆದ್ದರಿಂದ ಇದು ನಮಗೆ ಅಗತ್ಯಕ್ಕಿಂತ ಹೆಚ್ಚು ಹೈಪೈ ಆದ ಪುಸ್ತಕಗಳನ್ನು ಬಳಸೋದಕ್ಕೆ ಮತ್ತು ನಮ್ಮನ್ನು ಖಂಡಿಸೋರಿದ್ರೂ ಸಹ ನಾವದನ್ನು ಏನು ಮಾಡಬೇಕು ಧನಾತ್ಮಕವಾಗಿ ತಗೊಂಡು ನಾವದನ್ನು ಹೋಗ್ಬೇಕಾಗುತ್ತೆ ಆ ಮೂಲಕ ನಾವು ನಮ್ಮಲ್ಲಿ ಆದಂತಹ ಒಂದು ಸ್ಥಿರಾತ್ಮಕ ಒಂದು ಕಾರ್ಯಗಳನ್ನು ತಗೊಳೋದಕ್ಕೆ ಸಹಾಯಕ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೋದಾಗತ್ತೆ